ಒಂದು ಸಲ ಬೈಕಿನಲ್ಲಿ ನಾವು ಜೋಗಕ್ಕೆ ಹೋಗಿದ್ವಿ ಜೋಗಕ್ಕೆ ಹೋಗುವ ಮಧ್ಯ ದಾರಿಯಲ್ಲಿ ಗಾಡಿ ಪಂಚರ್ ಆಗಿತ್ತು ಪಂಚರಾದ ಹತ್ತಿರದಲ್ಲಿ ಎಲ್ಲೂ ಪಂಚರ್ ಶಾಪ್ ಇರಲಿಲ್ಲ ಅಲ್ಲಿ ಪಕ್ಕದಲ್ಲಿ ಮನೆ ಕೈಯಿಂದ ಒಂದು ಸೈಕಲ್ ಪಂಪ್ ತಗೊಂಡು ಗಾಳಿ ಹೊಡೆದು ಒಂದು ಮೂರು ಕಿಲೋಮೀಟ್ರ್ವರೆಗೆ ಸ್ ಬೈಕನ್ನು ದೂಡಿಕೊಂಡು ಬಂದಿದೆ ಅದು ನಮ್ಮ ಜೀವನದ ಭಾರಿ ಸವಾಲಿನ ಹಾದಿಯಾಗಿತ್ತು